ಹದಿಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಳು ಜನವರಿ ಎರಡು ಸಾವಿರದ ಐದು ಎರಡು ಏಪ್ರಿಲ್ ಎರಡು ಸಾವಿರದ ಮೂರು ಹನ್ನೊಂದು ನವೆಂಬ ಎರಡು ಸಾವಿರದ ಹದಿನೇಳು ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು